ಹಲೋ ಹಲೋ ನಾನು ರೋಹಿತ್ ಪೇರೆಂಟ್ ಮಾತಾಡ್ತಿರೋದು ಇದು ನನ್ನ ಮಗ ಇದ್ದಾನಲ್ಲ ಅವನೇನು ಸರ್ಯಾಗಿ ಮನೆಲೇನು ಓದ್ತಾನೆ ಇಲ್ಲ ಯಾವಾಗ್ಲೂ ಟಿವಿ ನೋಡ್ತಾ ಇರ್ತಾನೆ ಫೋನ್ ನೋಡ್ತಾ ಇರ್ತಾನೆ ಎಷ್ಟು ಟೀಚರ್ಸ್ ಕಂಪ್ಲೆಂಟ್ ಮಾಡ್ತೀನಿ ಅಂತ ಹೇಳದ್ರು ಆತನೆ ಮಾಡ್ತಾ ಆ ಥರನೆ ಮಾಡ್ತಾ ಇರ್ತಾನೆ ಏನು ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಬರ್ತಿಲ್ಲ ಟ್ಯೂಷನ್ಗೆಲ್ಲ ಸೇರಿಸಿದೀನಿ ಆದ್ರು ಏನು ಮಾರ್ಕ್ಸ್ ಚೆನ್ನಾಗಿ ಬರ್ತಿಲ್ಲ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅದಕ್ಕೆ ನೀವು ಸ್ವಲ್ಪ ಅವನನ್ನ ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಡಿ ಅವ್ನಿಗೆ ಹೆಚ್ಚು ಕೇರ್ ತೊಗೊಳ್ಳಿ ಅವ್ನ ಮೇಲೆ ಅದನ್ನು ಹೇಳನ ಅಂತ ಕಾಲ್ ಮಾಡಿದೆ ಹಾಂ ನೀವೆ ಹೀಗಂದರೆ ಹೇಗೆ ಟೀಚರ್ ಪ್ರಿನ್ಸಿಪಾಲಾಗಿದ್ದ ನೀವೇ ಈ ಥರ ಅಂದರೆ ನಾವು ಮನೇಲಿ ಅವ್ರನ್ನ ಹೇಗ್ ತಿದ್ದೋಕಾಗತ್ತೆ ಹ್ಞೂ

ಹ್ಞೂ ಹ್ಞೂ

ಹ್ಞೂ ಹ್ಞೂ

ಇಲ್ಲ ಡೈಲಿ ಕರೆಕ್ಟಾಗಿ ಬರ್ತಿದ್ದಾನಲ್ಲವಾ ಕಾ ಸ್ಕೂಲಿಗೆ ಹಾಂ ಹಾಂ

ಹಾಂ ನಾನು ಡೈಲಿ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಬಟ್ ಅವ್ನು ಬರ್ತಿಲ್ಲ ಅಂತಂದರೆ ಮತ್ತೆಲ್ಲಿ ಹೋಗ್ತಿದಾನೆ

ಹ್ಞೂ ನಾವು ನೊಡ್ತೀವಿ ಟ್ಯೂಷನ್ಗೆಲ್ಲ ಸೇರ್ಸಿದ್ದೀವಿ ಆದ್ರೂ ಮಾರ್ಕ್ಸಲ್ಲೇನು ಇಂಪ್ರೂವ್ಮೆಂಟ್ ಇಲ್ಲ ಅದಕ್ಕೆ

ಹ್ಞೂ ಹ್ಞೂ ಅದಕ್ಕೆ ಒಂದುಸಲ ಪ್ರಿನ್ಸಿಪಲ್ಗೆ ಹೇಳಣ

ಹ್ಞೂ

ಹ್ಞೂ ಎಲ್ಲ ಮಾಡ್ತಿದ್ದೀವಿ ಮನೇಲಿ ಆ ಥರಾನೇ ಇದ್ದಾನೆ ಓದೋ ಥರಾನೇ ಬಟ್ ಒದ್ತಿಲ್ಲ ಟ್ಯೂಷನ್ಗೆಲ್ಲ ಹಾಕಿದೀವಿ ಸಂಜೆ ಆದರೆ ಹೋಗ್ತಾನೆ ಒಂಬತ್ತು ಗಂಟೆಗೆ ಬರ್ತಾನೆ ರಾತ್ರಿ ಬೆಳಗ್ಗೆ ಎಲ್ಲ ಬೇಗ ಎದ್ದು ಓದಿಸ್ತೀವಿ ಆದ್ರೂ ಅವನು ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಅವನದ್ದು ಎಜುಕೇಶನ್ಲ್ಲಿ ನೀವ್ ಸ್ವಲ್ಪ ಹೆಚ್ಚಿಗೆ ಕೇರ್ ತಗೊಂಡರೆ ಏನಾದರು ಎಲ್ಪ್ ಆಗುತ್ತಂತ ನೋಡಬೇಕಿತ್ತು ಹ್ಞೂ ಹೌದು ಹ್ಞೂ ಹ್ಞೂ

ಹಾಂ ಸರಿ ಮೇಡಮ್ ನಾವು ನೋಡ್ತೀವಿ ಮನೇಲಿ ಇನ್ನುಮೇಲೆ ಹೆಚ್ಚು ಕೇರ್ ತೊಗೊಂಡು ಸ್ಕೂಲ್ಗೆ ಕರೆಕ್ಟಾಗಿ ಕಳಿಸ್ತೀವಿ ನೋಡ್ತೀವಿ ನೀವು ಸ್ವಲ್ಪ ಕೇರ್ ತೊಗೋಳಿ ಹಾಂ ಓಕೆ ಮೇಡಮ್